ಇತ್ತೀಚೆಗೆ ಮನುಷ್ಯರು ಕೆಲಸಕ್ಕೋಸ್ಕರ ಬೇರೆ ಕಡೆ ಹೋಗಿರ್ತಾರೆ ಆದರೆ ಮನುಷ್ಯರಿಗೆ ತಮ್ಮ ಮೂಲನೆಲೆಗೆ ವಾಪಸ್ ಬರೋಕ್ಕೆ ತುಂಬ ಹಂಬಲ ಇರುತ್ತೆ ಸಾಮಾನ್ಯವಾಗಿ ಒಂದು ವ್ಯಕ್ತಿ ಅಥವಾ ಅವ್ರ ಪೂರ್ವಜರು ತಲೆಮಾರುಗಳಿಂದ ಅದೇ ಸ್ಥಳದಲ್ಲಿ ವಾಸ ಮಾಡ್ತಿರ್ತಾರೆ ಅದು ವ್ಯಕ್ತಿಗಳಿಗೆ ವಿಶೇಷ ಪ್ರಾಮುಖ್ಯತೆ ಹೊಂದಿರುತ್ತೆ ಯಾಕಂದರೆ ಅದು ಅವರ ಸಾಂಸ್ಕೃತಿಕ ಬೇರು ಆಗಿರುತ್ತೆ ಮತ್ತು ಸಂಪ್ರದಾಯಗಳು ಮತ್ತು ಸೇರಿದ ಭಾವನೆಯನ್ನು ಪ್ರತಿನಿಧಿಸುತ್ತೆ ಜನರು ಸಾಮಾನ್ಯವಾಗಿ ತಮ್ಮ ಸ್ಥಳೀಯ ಸ್ಥಳದಲ್ಲಿ ಆಳವಾದ ಸಂಪರ್ಕನ ಅನುಭವಿಸ್ತಿರ್ತಾರೆ ಮತ್ತು ಅವರೊಂದಿಗೆ ಸಂಬಂಧಿಸಿದ ಅಚ್ಚುಮೆಚ್ಚಿನ ನೆನಪುಗಳು ಕುಟುಂಬ ಸಂಬಂಧಗಳು ಮತ್ತು ಸಾಂಸ್ಕೃತಿಕ ಲಗತ್ತುಗಳು ಹೊಂದಿರುತ್ತಿವೆ ಹೀಗೆ ನಮ್ಮ ಮೂಲನೆಲೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ಬೆಳ್ದಿದ್ದ ನೆನಪುಗಳೆಲ್ಲ ಇರುತ್ತೆ ಅಕ್ಕಪಕ್ಕದ ಸ್ನೇಹಿತರು ನಾವು ಆಟವಾಡಿದ ಜಾಗ ನಾವು ಕದ್ದು ತಿಂದ ಹಣ್ಣುಗಳು ಕಾಂಪೌಂಡ್ ಹಾರಿದ್ದು ಮನೆ ಅಂಗಳದಲ್ಲಿ ಆಟ ಆಡಿದ್ದು ಈ ಥರ ಸಾವಿರಾರು ನೆನಪುಗಳು ಇರುತ್ತೆ ಆದರೆ ಇತ್ತೀಚೆಗೆ ಕೆಲಸಕ್ಕೋಸ್ಕರ ಎಲ್ಲರೂ ತಮ್ಮ ಮೂಲನೆಲೆನ ಬಿಟ್ಟು ಬೇರೆ ಕಡೆ ವಲಸೆ ಹೋಗ್ತಿದ್ದಾರೆ ಇದರಿಂದ ನಮ್ಮ ಜೀವನ ನಡೆಸ್ಬೇಕಾಗತ್ತೆ ಮೂಲನೆಲೆಯಲ್ಲಿ ಸೌಕರ್ಯ ಇಲ್ಲದಿರುವ ಕಾರಣ ಎಲ್ಲರೂ ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗ್ತಾರೆ ಹಾಗಾಗಿ ಈ ಮನುಷ್ಯರಿಗೆಲ್ಲ ತಮ್ಮ ಮೂಲನೆಲೆಗೆ ವಾಪಸ್ ಬರಬೇಕು ಅಂತ ತುಂಬ ಹಂಬಲ ಇರುತ್ತೆ ಇಲ್ಲಿ ನಾವು ಸ್ನೇಹಿತರೊಂದಿಗೆ ಆಟವಾಡಿದ ಜಾಗನಾ ನಾವು ಯಾವತ್ತೂ ಮರ್ಯೋಕ್ಕಾಗಲ್ಲ ನಮ್ಮ ಮೂಲನೆಲೆಯಲ್ಲಿ ಸಿಕ್ಕಿದ ಗೆಳೆಯರು ನಮಗೆ ಲಾಸ್ಟ್ ತನಕಾನು ನಮ್ಮ ಜೊತೆಯೇ ಇರ್ತಾರೆ ಅನ್ನೋ ನಂಬಿಕೆ ಇರತ್ತೆ ನಮಗೆ ಯಾವತ್ತೂ ನಾವು ಇಲ್ಲಿಗೆ ಸಹಾಯಕ್ಕಂತ ಬಂದರೆ ಅವ್ರು ನಮ್ಮ ಸಹಾಯಾನ ಇಲ್ಲಾಂತ ಅನ್ನೋಲ್ಲ ಯಾವಾಗ್ಲು ಸಹಾಯ ಮಾಡೋಕ್ಕೆ ರೆಡಿ ಇರ್ತಾರೆ ಹಾಗಾಗಿ ನಮ್ಮ ಮೂಲನೆಲೇಲ್ಲಿ ತುಂಬ ಅಂದರೆ ತುಂಬ ನೆನಪುಗಳಿರತ್ತೆ ಈ ಮೂಲನೆಲೆಗೆ ಬರೋಕ್ಕೆ ಯಾವಾಗಲೂ ಎಲ್ಲರೂ ಇಷ್ಟಪಡ್ತಾರೆ